ಹೌದು ಇಂದು ಇತಿಹಾಸದಲ್ಲ್ ನಡೆದ ಹಲವು ಕದನಗಳ ಬಗ್ಗೆ ನನಗೆ ಅರಿವಿದೆ ಯಾವ್ಯಾವ ಕದನ ಅಂದರೆ ಒಂದು ತಾಳೀಕೋಟೆ ಕದನ ಮತ್ತು ಕಳಿಂಗ ಯುದ್ಧ ಇರಬಹುದು ಮತ್ತು ಝೇಲಂ ಕಾಳಗ ಇರಬೋದು ಹೀಗೆ ಹಲವಾರು ಕದನಗಳ ಬಗ್ಗೆ ನನಗೆ ಅರಿವಿದೆ ಏನಪ್ಪ ಯಾಕಪ್ಪ ಅಂದರೆ ಅಶೋಕ ಸ್ ಕ್ರಿಸ್ತಶಕ ಇನ್ನೂರ ಅರುವತ್ತೊಂದರಲ್ಲಿ ಕಳಿಂಗ ಯುದ್ಧವನ್ನು ಮಾಡಿ ಸಾವಿರಾರು ಜನರು ಅಸುನೀಗಿದಾಗ ಅಶೋಕನು ಸುಮಾರು ಆರು ವರ್ಷಗಳ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತಾನೆ ಇದೆಷ್ಟೋ ಅವನ ಮೇಲೆ ಪರಿಣಾಮ ಬೀರಿದೆ ಅಂದರೆ ಅವನು ಬೌದ್ದ ಧರ್ಮ ಸ್ವೀಕರಿಸ್ದ ನಂತರ ನಮಗೆ ಅರಿವಾಗುವುದು ಅದೇ ರೀತಿ ಅಳಿಯ ರಾಮರಾಯ ಸಾವಿರದ ಐನೂರ ಅರುವತ್ತೈದು ಜನವರಿ ಇಪತ್ಮೂರರಂದು ತಾಳೀಕೋಟ ಕದನ ಮಾಡುತ್ತಾನೆ ಸದಾಶಿವ ಅಳಿಯನಾದ ಇಲ್ಲಿ ಏನಪ್ಪ ನೋಡುವುದಾದರೆ ಈ ವೃತ್ತಿ ಆಗಲಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ನಂಬಿದಾಗ ನಿರಂತರವಾಗಿ ನಂಬಿದ ಆ ವ್ಯಕ್ತಿಯ ನಂಬಿಕೆಗೆ ನಾವು ಮಣ್ಣು ಎರಚಬಾರದು ಅದೇ ರೀತಿ ಝೇಲಂ ಕಾಳಗ ಝೇಲಂ ಕಾಳಗ ಏನಂತಿದ್ದೆ ಇದು ಅಂಬಿ ಪೌರವ ಅವರ ಮಧ್ಯೆ ನಡೆಯುತ್ತದೆ ಈ ಹಲವಾರು ಕದನಗಳು ನನ್ನ ಜೀವನದಲ್ಲಿ ಯಾವುದೆ ರೀತಿ ಪರಿಣಾಮ ಬೀರಿದೆ ಎಂದರೆ ನಾವು ಯಾವುದೇ ವ್ಯಕ್ತಿನ್ನ ನನ್ನ ನಮ್ಮನ್ನು ನಂಬಿದಂತಹ ವ್ಯಕ್ತಿಗೆ ಯಾವತ್ತೂ ನಾವು ದ್ರೋಹ ಬಗೆಯಬಾರದು ಅದೇ ಈ ರೀತಿ ಜನ ಸಾಮಾನ್ಯರ ಮೇಲೆ ಎಂದು ಹಲ್ಲೆ ಮಾಡಬಾರದು ಮತ್ತು ನಾವು ಎಲ್ಲರ ಥರ ಈ ಜೀ ಸಮಾಜದಲ್ಲಿ ಬದುಕಬೇಕು